ಅಡುಗೆ ಅಂಥೇಳಿದರೆ ನನ್ನ ಮದುವೆ ಆದ್ಮೇಲೆ ಕಳ್ತ್ಕೊಂಡಿರುವಂಥದ್ದು ಮುಂಚೆ ನನಗೆ ಅಡುಗೆ ಮಾಡೋದಕ್ಕೇನು ಬರುತ್ತಾಯಿರ್ಲಿಲ್ಲ ಏನಪ್ಪ ಅಂದರೆ ಜಸ್ಟು ಚಿತ್ರಾನ್ನ ಮಾಡೋದಕ್ಕೂ ಬರ್ತಾಯಿತ್ತು ಚಿತ್ರಾನ್ನ ಕೂಡ ಅಷ್ಟು ನೀಟಾಗಿ ಏನು ಮಾಡ್ತಾ ಇರಲಿಲ್ಲ ನಾನು ಅದಾದ್ಮೇಲೆ ಮದುವೆ ಆದ ನಂತರ ತುಂಬ ಐಟಮ್ಗಳನ್ನ ನಾನು ಕಲಿತ್ಕೊಂಡೆ ಇಡ್ಲಿ ಮಾಡುವಂಥದ್ದು ದೋಸೆ ಮಾಡುವಂಥದ್ದು ಹಾಗೆಯೇ ಚಿತ್ರಾನ್ನ ಮಾಡುವಂಥದ್ದು ಪುಳಿಯೋಗರೆ ಜೊತೆಗೆ ಪಲಾವು ತರಕಾರಿ ಪಲಾವು ಮಾಡುವಂಥದ್ದು ಹೀಗೆ ಅನೇಕ ವೆಜ್ ಐಟಮ್ಗಳನ್ನ ನಾನು ಕಲಿತ್ಕೊಂಡೆ ಹಾಗೆಯೇ ಇನ್ನು ನಾನು ವೆಜ್ ಐಟಮ್ನಲ್ಲಿ ಚಿಕನ್ನು ಚಿಕನ್ ಗ್ರೇವಿ ಕಬಾಬು ಜೊತೆಗೆ ಚಿಲ್ಲಿ ಚಿಕನ್ ಮಾಡುವಂಥದ್ದು ಫಿಶು ಫಿಶ್ ಕಬಾಬು ಫಿಶ್ ಫ್ರೈ ಮಾಡುವಂಥದ್ದು ಮತ್ತೆ ಏನು ಬೋಟಿ ಗೊಜ್ಜು ಆಮೇಲೆ ತಲೆ ಮಾಂಸ ಹಾಗೆಯೇ ಇನ್ನು ಇದರದ್ದು ಫ್ರೈ ಮಾಡುವಂಥದ್ದು ಮತ್ತೆ ಕೈಮ ಮಾಡುವಂಥದ್ದು ಹೀಗೆ ಅನೇಕ ರೀತಿಯ ನಾನ್ ವೆಜ್ ಐಟಮ್ ಮಾಡುವಂಥದ್ದನ್ನ ನನಗೆ ಚೆನ್ನಾಗಿ ಬರುತ್ತೆ ಈಗ ಎಷ್ಟು ಪ್ರೆಸಂಟ್ ಬರುತ್ತೆ ನನ್ನಲ್ಲಿ ನಾನು ಮಾಡುವಂಥದ್ರಲ್ಲಿ ತುಂಬ ಅತಿ ಹೆಚ್ಚು ತುಂಬ ಚೆನ್ನಾಗಿ ಮಾಡುವಂಥದ್ದು ಬಿರಿಯಾನಿ ಆಗಿರುತ್ತೆ ಬಿರಿಯಾನಿ ಮಾಡುವಂಥದ್ದು ಮುಸ್ಲಿಮ್ ಮಾಡುವಂಥ ಬಿರಿಯಾನಿನೆ ಬೇರೆಯಾಗಿರುತ್ತೆ ಅದ್ರ ಜೊತೆಗೆ ಹಿಂದುಗಳು ಮಾಡುವಂಥ ಬಿರಿಯಾನಿನೆ ಬೇರೆಯಾಗಿರುತ್ತೆ ಕ್ರಿಶ್ಚಿಯನ್ ಮಾಡುವಂಥ ಬಿರಿಯಾನಿನೇ ಬೇರೆಯಾಗಿರುತ್ತೆ ಹಾಗಾಗಿ ನಾನ್ ವೆಜ್ ಅಲ್ಲಿ ಏನು ಚಿಕನ್ ಬಿರಿಯಾನಿ ಆಗಿರ್ಬೋದು ಮಟನ್ ಬಿರಿಯಾನಿ ಆಗಿರ್ಬೋದು ತುಂಬ ಚೆನ್ನಾಗಿ ಕೈ ರುಚಿ ಆಗಿ ಆಗುವಂಥದ್ದಾಗುತ್ತೆ ಹಾಗೆಯೇ ಪಾಯಸ ನನಗೆ ಸ್ವೀಟಲ್ಲಿ ತುಂಬ ಇಷ್ಟವಾದದ್ದು ಪಾಯಸ ಪಾಯಸದಲ್ಲಿ ನನಗೆ ಏನು ಗಸೆ ಗಸೆ ಪಾಯಸ ಆಗಿರ್ಬೋದು ಮತ್ತೆ ಶಾವಿಗೆ ಹಾಕಿ ಮಾಡುವಂಥ ಪಾಯಸ ಆಗಿರ್ಬೋದು ಮತ್ತೆ ಏನು ಬೆಲ್ಲದಿಂದ ಮಾಡುವಂಥ ಪದಾರ್ಥಗಳಾಗಿರ್ಬೋದು ಹೀಗೆ ಅನೇಕ ರೀತಿಯ ಪದಾರ್ಥಗಳನ್ನು ನಾನು ಕಲಿತ್ಕೊಂಡಿದ್ದೀನಿ ಹಾಗೆಯೇ ಇನ್ನು ತರ್ಕಾರಿಯಲ್ಲಿ ಹಾಕಿ ಮಾಡುವಂಥ ಏನು ಕ್ಯಾರೆಟ್ ಹಲ್ವ ಆಗಿರ್ಬೋದು ಕ್ಯಾರೆಟ್ ಪಲ್ಯ ಆಗಿರ್ಬೋದು ಇದು ನನಗೆ ತುಂಬ ಇಷ್ಟವಾದ ಪದಾರ್ಥಗಳಾಗಿರುತ್ತೆ ಮತ್ತೆ ಸೊಪ್ಪಿನ ಐಟಮ್ಗಳಲ್ಲಿ ಸೊಪ್ಪು ಆರೋಗ್ಯಕ್ಕೆ ಮನುಷ್ಯನ ಆರೋಗ್ಯಕ್ಕೆ ಕ್ಯಾಲ್ಸಿಯಂ ಆಗಿರ್ಬೋದು ಜೊತೆಗೆ ಅವ್ರಿಗೆ ಕಬ್ಬಿಣದ ಅಂಶ ಆಗಿರ್ಬೋದು ಮೂಳೆಗಳು ಗಟ್ಟಿಯಾಗೋದಕ್ಕೂ ಕೂಡ ನಾವು ಬಳ್ಸುವಂಥದ್ದು ಸೊಪ್ಪಾಗಿರುತ್ತೆ ಸೊಪ್ಪಲ್ಲಿ ನಾವು ಸೊಪ್ಪು ಮಾಡುವಂಥದ್ದು ಸೊಪ್ಪಿನ ಪಲ್ಯ ಮಾಡುವಂಥದ್ದು ಜೊತೆಗೆ ಉಪ್ಸಾರು ಮಾಡುವಂಥದ್ದು ತುಂಬ ಒಳ್ಳೆಯ ಆರೋಗ್ಯಕ್ಕೆ ಮನುಷ್ಯನ ಆರೋಗ್ಯಕ್ಕೆ ವ್ಯಕ್ತಿಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದ್ದಾಗಿರುತ್ತೆ ಅದ್ರ ಜೊತೆಗೆ ಏನಪ್ಪ ಅಂಥೇಳಿದ್ರೆ ಮಕ್ಕಳಿಗೆ ಕೊಡುವಂಥ ಪದಾರ್ಥಗಳು ಏನು ಹೇಳ್ಬಹುದು ಅಂಥೇಳಿದ್ರೆ ಅವರಿಗೆ ಆದಷ್ಟು ಬೆಳ್ಳುಳ್ಳಿ ಮತ್ತೆ ಜೀರಿಗೆ ಮೆಣಸು ಜೊತೆಗೆ ಬ ಏನು ಏನು ಹೇಳ್ತೀವಿ ಶುಂಠಿ ಕೊಡುವಂಥದ್ದು ಈ ತರದ್ದು ಮಾಡಿದಾಗ ಏನಾಗುತ್ತೆ ಅವರಿಗೆ ಗಂಟಲು ನೋವಿನ ಸಮಸ್ಯೆಯಾಗಿ ಇರ್ಬೋದು ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಅದರ ಜೊತೆಗೆ ಅನೇಕ ರೀತಿಯ ಸಮಸ್ಯೆಗಳನ್ನ ಅವರು ಏನು ಮಾಡ್ಬೋದು ಹೋಗ್ಲಾಡಿಸ್ಬೋದು ಮಕ್ಕಳಿಗೆ ನಾವು ಆದಷ್ಟು ಬೇಕ್ರಿಯ ಕರಿದ ಪದಾರ್ಥಗಳನ್ನು ಕೊಡುವುದಕ್ಕಿಂತ ಮನೇಲೆ ಮಾಡುವಂಥ ಅಡುಗೆ ಮಾಡಿ ಅವರಿಗೆ ಬಡಿಸುವ ಕಾರ್ಯವನ್ನು ಮಾಡಬೇಕಾಗತ್ತೆ ಅವರಿಗೆ ಕಾಳು ಏನು ಒಣಗಿದ ಕಾಳು ಆಗಿರ್ಬೋದು ಹಸಿ ಕಾಳು ಆಗಿರ್ಬೋದು ಅದ್ರ ಜೊತೆಗೆ ಏನು ಮೊಳಕೆ ಕಾಳಿನ ಸಾಂಬಾರನ್ನು ಮಾಡುವಂಥದ್ದು ಹೀಗೆ ಅನೇಕ ರೀತಿಯ ಸಾಂಬಾರನ್ನು ಅವ್ರಿಗೆ ಮಾಡಿ ಪಲ್ಯಗಳನ್ನು ಕೊಡುವಂಥದ್ದನ್ನ ಮಾಡಬಹುದಾಗಿದೆ ಜೊತೆಗೆ ಮೊಟ್ಟೆ ಪ್ರತಿ ಏನಪ್ಪ ಅಂದರೆ ವಾರದಲ್ಲಿ ಒಂದು ಮೂರು ದಿನಗಳು ಮೊಟ್ಟೆ ಕೊಡುವಂಥದ್ದು ಮೊಟ್ಟೆಯಲ್ಲಿ ಬೇಯಿಸಿದ ಮೊಟ್ಟೆ ಆಗಿರ್ಬೋದು ಅಥವಾ ನಾಟಿ ಕೋಳಿ ಮೊಟ್ಟೆ ಆಗಿರ್ಬೋದು ಅಥವಾ ಏನು ಹೇಳ್ತೀವಿ ಆಮ್ಲೆಟ್ ಮಾಡುವಂಥದ್ದು ಹೀಗೆ ಅನೇಕ ರೀತಿಯ ಮೊಟ್ಟೆಗಳನ್ನು ಕೊಡ್ಬೋದು ಮೊಟ್ಟೆನಲ್ಲಿ ಅನೇಕ ರೀತಿಯ ಪದಾರ್ಥಗಳನ್ನ ಹಾಕ್ಬೋದು ಅದೇ ರೀತಿಯಾಗಿ ರವೆ ರವೆಯಿಂದ ಮಾಡಿರುವಂಥ ಪದಾರ್ಥಗಳಲ್ಲಿ ರವೆ ದೋಸೆ ಆಗಿರ್ಬೋದು ರವೆ ರೊಟ್ಟಿ ಆಗಿರ್ಬೋದು ಅದ್ರ ಜೊತೆಗೆ ರವೆ ಉಪ್ಪಿಟ್ಟು ಆಗಿರ್ಬೋದು ರವೆ ಗಂಜಿ ಆಗಿರ್ಬೋದು ಮತ್ತೆ ಏನು ರವೆಯಿಂದ ಮಾಡಿರುವಂಥ ಸಜ್ಜಿಗೆ ಆಗಿರ್ಬೋದು ಹೀಗೆ ಅನೇಕ ರೀತಿಯ ರವೆಯ ಐಟಮ್ನ ನಾನು ನನ್ನ ಮ ನನ್ನ ಮಗಳಿಗೆ ಕೊಡುವಂಥದ್ದನ್ನ ಮಾಡ್ತೀನಿ ಹಾಗೆಯೇ ಅವಳಿಗೆ ತುಂಬ ಇಷ್ಟವಾದದ್ದು ನಾನ್ ವೆಜ್ ಆಗಿರುತ್ತೆ ಹಾಗಾಗಿ ಅವಳಿಗೆ ಚಿಕನ್ನು ತುಂಬ ಇಷ್ಟವಾದದ್ದು ಅವ್ಳಿಗೆ ಚಿಕನಲ್ಲಿ ಕಬಾಬ್ ಮಾಡೋದು ಅಂದ್ರೆ ತುಂಬ ಇಷ್ಟ ಅದ್ರಲ್ಲೂ ನಾನು ಮಾಡುವಂತ ಕಬಾಬು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಏನು ಭಾಳ ಮನೇಲೆ ಮಾಡುವಂಥ ಪದಾರ್ಥಗಳನ್ನು ಯೂಸ್ ಮಾಡಿ ಮಾಡುವಂಥದ್ದಾಗಿರುತ್ತೆ ಇನ್ನು ಬೆಳ್ಳುಳ್ಳಿ ಶುಂಠಿ ಮತ್ತೆ ಜೊತೆಗೆ ಅದ್ರ ಜೊತೆಗೆ ನಾನು ಗರಂ ಮಸಾಲಾ ಮನೆಯಲ್ಲೆ ಮಾಡುವಂಥ ಗರಂ ಮಸಾಲ ಮತ್ತೆ ರೇಷನ್ನ ಅದ್ರ ಜೊತೆಗೆ ಏನು ನಾನು ತುಂಬ ಹಾಕಿ ಮಾಡ್ತೀನಿ ಮತ್ತೇನಪ್ಪ ಅಂದರೆ ಅವಳ ಮತ್ತೆ ಇದು ಕೊತ್ತಂಬರಿ ಸೊಪ್ಪು ಪುದಿನ ಸೊಪ್ಪು ಈ ಥರ ಹಾಕಿ ಬೇರೆಯ ಪದಾರ್ಥಗಳನ್ನ ಹಾಕದೆ ಬರೀ ಕಾನ್ ಫ್ಲೋರ್ ಈ ಥರ ಹಾಕಿ ನಾನು ಭಾಳ ಚೆನ್ನಾಗಿ ಸೊಗಸಾಗಿ ಭಾಳ ಸ್ವಾದಿಷ್ಟಕರವಾಗಿ ರುಚಿಯಾಗಿ ನಾನು ಮಾಡ್ತೀನಿ ಕಬಾಬನ್ನು ಚಿಕನ್ ಕಬಾಬನ್ನು ಹಾಗಾಗಿ ಭಾಳ ನನ್ನ ಮನೆಯಲ್ಲಿ ಭಾಳ ಎಂಜಾಯ್ ಮಾಡಿಕೊಂಡು ಚಿಕನ್ ಕಬಾಬನ್ನ ತಿಂತಾರೆ ಹಾಗಾಗಿ ಚಿಕನ್ ಕಬಾಬು ನಮ್ಮಲ್ಲಿ ಮಾಡುವಂಥ ಒಳ್ಳೆಯ ಸ್ವಾದಿಷ್ಠಕರ ತಿನಿಸಾಗಿರುತ್ತೆ ಮತ್ತೆ ನಮ್ಮ ಪ್ರದೇಶದಲ್ಲಿ ಮುಖ್ಯವಾಗಿ ನಾಟಿ ಕೋಳಿ ಬಸ್ಸಾರು ಅಂತ ಮಾಡ್ತಾರೆ ನಾಟಿ ಕೋಳಿ ಮತ್ತೆ ಸೊಪ್ಪಿನ ಬಸ್ಸಾರು ಮುದ್ದೆ ಮುದ್ದೆ ಅನ್ನುವಂಥದ್ದು ತುಂಬ ಫೇಮಸ್ ಆಗಿರುತ್ತೆ ರಾಗಿ ರಾಗಿಯಲ್ಲಿ ಮಾಡುವಂಥ ಆಹಾರ ಪದಾರ್ಥ ಆಗಿರುತ್ತೆ ರಾಗಿ ದೇಹಕ್ಕೆ ತುಂಬ ಒಳ್ಳೆಯದ್ದಾಗಿರುತ್ತೆ ರಾಗಿ ತಿಂದವ ಭೋಗಿ ಅಂತ ಹೇಳ್ತೀವಿ ನಿರೋಗಿ ಅಂತ ಹೇಳ್ತೀವಿ ಅಂದರೆ ರೋಗ ಇಲ್ಲದೆ ಬಂದವನು ರಾಗಿ ತಿಂದವನು ರೋಗ ಇಲ್ಲದೇ ಇದ್ದವನು ಅಂತ ಹೇಳ್ತೀವಿ ಹಾಗಾಗಿ ಒಳ್ಳೆಯದ್ದಾಗತ್ತೆ ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ ಆಗಿರುತ್ತೆ ಹಾಗಾಗಿ ರಾಗಿ ಮುದ್ದೆ ಮಾಡುವಂಥದ್ದು ಬಸ್ಸಾರು ಬಸ್ಸಾರು ಅಲ್ಲಿ ಊಟ ಮಾಡುವಂಥದ್ದು ಹಾಗೆಯೇ ನಾಟಿ ಕೋಳಿ ಮನೆಯಲ್ಲೆ ಸಾಕುವಂಥ ಕೋಳಿಗಳನ್ನು ಮಾಡುವಂಥದ್ದು ಪಾರಂ ಕೋಳಿಗಿಂತ ನಾಟಿ ಕೋಳಿ ಭಾಳ ಒಳ್ಳೆಯದ್ದಾಗಿರುತ್ತೆ ಅನ್ನುವಂಥದ್ದು ಹೀಗಾಗಿ ನಾಟಿ ಕೋಳಿ ಭಾಳ ಚೆನ್ನಾಗಿ ಇರುತ್ತೆ ಮತ್ತೆ ದೇಹಕ್ಕೂ ಕೂಡ ಒಳ್ಳೇದು ಆಗಿರುತ್ತೆ ಹಾಗಾಗಿ ಇದು ನಮ್ಮಲ್ಲಿ ಮಾಡುವ ಅಡುಗೆಯ ಪದಾರ್ಥಗಳಾಗಿರುತ್ತೆ ಮತ್ತೆ ನಾನು ಎಲ್ಲವೂ ಅಡುಗೆ ಮನೆ ಹೋದ ತಕ್ಷಣನೇ ಎಲ್ಲ ಮೊದಲನೇ ಸಿದ್ಧತೆಯನ್ನ ಮಾಡ್ಕೊಂಡಿರ್ತೀನಿ ಕೊತ್ತಂ ಬರಿ ಸೊಪ್ಪಾಗಲಿ ಈರುಳ್ಳಿನ ಕಟ್ಮಾಡ್ಕೊಳ್ಳೋದಾಗ್ಲಿ ಅದರ ಜೊತೆಗೆ ಅರಶಿಣ ಪುಡುವ ಅರಶಿನ ಪುಡಿ ಹಾಕುವಂಥದ್ದು ಗರಂ ಮಸಾಲ ಹಾಕುವಂಥದ್ದು ಮಸಾಲ ಪದಾರ್ಥಗಳನ್ನು ಫಸ್ಟೇ ನಾನು ಚಕ್ಕೆ ಲವಂಗ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡು ಇರ್ತೀನಿ ಶುಂಠಿ ರೆಡಿ ಮಾಡ್ಕೊಂಡು ಇರ್ತೀನಿ ಮತ್ತೆ ಕಾಯಿ ತುರಿಯನ್ನು ರೆಡಿ ಮಾಡಿಕೊಂಡು ನಾನು ಅಡುಗೆಯನ್ನು ಪದ ಅಡುಗೆಯನ್ನು ಆರಂಭಿಸ್ತೀನಿ ಹಾಗಾಗಿ ನನ್ನ ಅಡುಗೆಯಲ್ಲಿ ಯಾವುದೇ ಗಡಿಬಿಡಿ ಆಗಲಿ ಗೊಂದಲ ಆಗಲಿ ಇರೋದಿಲ್ಲ ಉಪ್ಪು ಹುಳಿ ಖಾರ ಎಲ್ಲ ಕೂಡ ಫರ್ಫೆಕ್ಟ್ ಆಗಿ ಭಾಳ ಚೆನ್ನಾಗಿ ಬರುವಂಥದ್ದು ಆಗಿರುತ್ತೆ